ನಮ್ಮ ಗ್ರಾಮದಲ್ಲಿ ಶಾಲೆಯಲ್ಲಿ ಉತ್ತಮ ಶೌಚಾಲಯ ಕುಡಿಯುವ ನೂರು ಪುಸ್ತಕ ಡೆಸ್ಕ್ ಬೆಂಚ್ ಊಟದ ವ್ಯವಸ್ಥೆ ಸರಿ ಹೇಗಿದೆ ಅನ್ನೋದು ಬಗ್ಗೆ ನಾನೀಗ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಗ್ರಾಮದಲ್ಲಿ ಮೊದಲು ತುಂಬ ಶಾಲೆಗಳಿದ್ವು ಅಂದರೆ ಕನ್ನಡ ಮಾದ್ಯಮ ತುಂಬ ಶಾಲೆಗಳಿದ್ವು ಅದರಲ್ಲಿ ತುಂಬ ಶಾಲೆಗಳು ಮುಚ್ಚಿವೆ ಮುಚ್ಚಿ ಮ ಮುಚ್ಚಿರೋ ಒಂದು ಎರಡು ಶಾಲೆಗಳಲ್ಲಿ ಅದರಲ್ಲಿ ಇಂಗ್ಲೀಷ್ ಮೀಡಿಯಂ ಅನ್ನು ತೆಗೆದಿದ್ದಾರೆ ಅದರಲ್ಲಿ ಒಂದು ಗೋರ್ಮೆಂಟ್ ಗೋರ್ಮೆಂಟ್ ಅಂಡರ್ ಅಲ್ಲಿ ಬರುವಂಥ ಇಂಗ್ಲೀಷ್ ಮೀಡಿಯಂ ಬಗ್ಗೆ ನಾನು ಮಾತಾಡೋಕೆ ಇಷ್ಟಪಡ್ತೀನಿ ಅಲ್ಲಿ ನಿಮಗೆ ಇನ್ನೂ ತುಂಬ ಸುಧಾರಣೆ ಆಗಲಿಕ್ಕಿದೆ ಅಲ್ಲಿ ಶೌಚಾಲಯ ತುಂಬ ಕಮ್ಮಿ ಇದೆ ಹೆಣ್ಮಕ್ಕಳಿಗಾಗ್ಲಿ ಗಂಡ್ಮಕ್ಕಳಿಗಾಗ್ಲಿ ದೂರ ಹೋಗಿ ಅವರು ಶೌಚಾಲಯಕ್ಕೆ ಹೋಗಬೇಕಾಗ್ತದೆ ಅಂದರೆ ತುಂಬ ಅಂದರೆ ಒಂದು ನಾಲ್ಕೈದೇನೋ ಶೌಚಾಲಯ ಇರೋದು ತುಂಬ ಕಮ್ಮಿ ಆಗುತ್ತೆ ಕುಡಿಯುವ ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಪುಸ್ತಕಗಳು ಕೂಡ ಚೆನ್ನಾಗಿದೆ ಡೆಸ್ಕ್ ಬೆಂಚ್ಗಳು ತುಂಬ ಬೇಕಾಗಿದೆ ದಾನಿಗಳ ನೆರವು ಬೇಕಾಗಿದೆ ಅದಕ್ಕೆ ಆಮೇಲೆ ಊಟದ ವ್ಯವಸ್ಥೆ ಊಟದ ವ್ಯವಸ್ಥೆಯನ್ನ ಶಾಲೆಯವರು ಮಾಡ್ತಾಯಿದ್ದಾರೆ ಆದರೂ ಮಕ್ಕಳಿಗೆ ಹೊಟ್ಟೆನೋವು ಈ ಥರದ ಸಮಸ್ಯೆಗಳು ತುಂಬ ಬರ್ತಾಯಿದೆ ಇದೆಲ್ಲ ಸುಧಾರಣೆ ಆಗಬೇಕು ಆಟದ ಗ್ರೌ ಆಟದ ಮೈದಾನ ಆಟದ ಮೈದಾನ ತುಂಬ ಚಿಕ್ಕದಿದೆ ನಮ್ಮ ಊರಿನ ಸರಕಾರಿ ಶಾಲೇಲಿ ಆಟದ ಮೈದಾನ ತುಂಬ ಚಿಕ್ಕದಿದೆ ಮಕ್ಕಳಿಗೆ ಆಡಲಿಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಅದರ ಅದರ ದು ಸರಿ ಆಗಬೇಕು ಆಮೇಲೆ ಟೀಚರ್ ಅಧ್ಯಾಪಕರೇನಿದ್ದಾರೆ ಅವರ ಅವರೇ ಅವರು ಕಲಿಸುವಂತಹ ಪಾಠಗಳ ಗುಣಮಟ್ಟ ತುಂಬ ಚೆನ್ನಾಗಿರಬೇಕು ಅವರ ಗುಣಮಟ್ಟ ಚೆನ್ನಾಗಿಲ್ಲಾದಿದ್ದಾಗ ಮಕ್ಕಳಿಗೆ ಕಲೀಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅದು ಗುಣಮಟ್ಟ ಒಳ್ಳೇದಾಗಬೇಕು ಜೋಕಾಲಿ ಮಕ್ಕಳಿಗೆ ಪುಸ್ತಕಗಳು ಅಂದು ಪುಸ್ತಕಗಳ ಜೊತೆಗೆ ಬ್ಯಾಗು ಮತ್ತೆ ಇನ್ನಿತ್ತರ ವಸ್ತುಗಳನ್ನು ಒಂದು ಗುಣಮಟ್ಟದ ವಸ್ತುಗಳೇ ನೀಡಿದಾಗ ಸರಕಾರಿ ಶಾಲೆ ಅಂದಾಗ ಒಂದು ಮಕ್ಕಳು ಒಳ್ಳೆ ಬ್ಯಾಗ್ ಹಿಡ್ಕೊಂಡು ಬರ್ತಾವೆ ಒಂದು ಮಕ್ಕಳು ತುಂಬ ಹಳತು ಹರಿದಿರೋ ಬ್ಯಾಗ್ ಎಲ್ಲ ಹಿಡ್ಕೊಂಡು ಬರ್ತಾರೆ ಆ ಥರದ್ದೆಲ್ಲ ಎಲ್ಲ ಮಕ್ಕಳಿಗೆ ಒಂದೇ ಥರವಾದಂತಹ ಬ್ಯಾಗ್ಗಳ ವ್ಯವಸ್ಥೆ ಆಗಬೇಕು ಪುಸ್ತಕಗಳ ವ್ಯವಸ್ಥೆ ಆಗಬೇಕು ಉತ್ತಮ ಕುಡಿಯುವ ನೀರು ಉತ್ತಮ ಶೌಚಾಲಯ ಡೆಸ್ಕ್ ಬೆಂಚ್ಗಳು ಸರಕಾರಿ ಶಾಲೆ ಅಂತ ಹೇಳಿದಾಗ ಮಕ್ಕಳು ನೆಲದಲ್ಲೇ ಕೂತ್ಕೊಂಡು ಕಲಿತಾರೆ ಅದೆಲ್ಲ ಮೊದಲು ಇತ್ತು ಇವಾಗೆಲ್ಲ ಅದನ್ನೆಲ್ಲ ತುಂಬ ಏನು ತುಂಬ ಸುಧಾರಣೆ ಆಗಿದೆ ಇನ್ನು ತುಂಬ ಸುಧಾರಣೆ ಆಗಬೇಕು ನಾನು ಹೇಳಿದಾಗೆ ಆಟದ ಮೈದಾನ ಒಳ್ಳೆ ರೀತಿಯಲ್ಲಿ ಆಗಬೇಕು ಆಮೇಲೆ ಪಿ ಟಿ ಸರ್ ಪಿ ಟಿ ಸರ್ ಅಂಥೇಳ್ತಾರೆ ಹೇಳ್ತಾರೆ ಆಟಕ್ಕೆ ಒಂದು ಗುರು ಅವರು ಒಳ್ಳೆಯ ಒಳ್ಳೆಯ ರೀತಿಯಲ್ಲಿ ಆಟದ ಬಗ್ಗೆ ಮಾಹಿತಿಯನ್ನ ನೀಡೋರು ಆಡಿಸುವವರಂಥವರಾಗಿರ್ಬೇಕು ಅಂಥವರು ನಮ್ಮ ಊರಿನ ಶಾಲೆಗೆ ಬೇಕು ಅಂತ ಹೇಳ್ತೀನಿ ಆಮೇಲೆ ಇದು ಸಾಂಸ್ಕೃತಿಕವಾಗಿ ನೃತ್ಯ ಈ ಥರ ಕಲಿಸ್ಲಿಕ್ಕೆ ಒಳ್ಳೆಯ ಒಂದು ಗುರುಗಳು ಬೇಕು ಅಂತ ಅಂತ ಆ ರೀತಿಯಲ್ಲಿ ಒಂದು ನೇಮಕ ಆಗಬೇಕು ಮತ್ತೆ ಯಾವ ಎಲ್ಲ ರೀತಿಯಲ್ಲೂ ಶಿಕ್ಷಕರು ಮಕ್ಕಳನ್ನು ಹುರಿದುಂಬಿಸ್ತಾಯಿರ್ಬೇಕು ಶಾಲೆ ಅಂತ ಹೇಳಿದಾಗ ಪ್ರತಿಯೊಂದು ಊರಿನಲ್ಲಿ ನೆಡೆಯುವಂತಹ ಸ್ಪರ್ಧೆಗಳಿಗೆ ಆ ಮಕ್ಕಳು ಭಾಗವಹಿಸಿ ಬಹುಮಾನವನ್ನು ತರುವಂಥದ್ದಿರ್ಬೇಕು ಅದಕ್ಕೆ ಅಧ್ಯಾಪಕರು ತುಂಬ ರೀತಿಯಲ್ಲಿ ಸಹಕಾರ ಕೊಡಬೇಕು ಮತ್ತೆ ಪೆನ್ನಾಗಲಿ ಪುಸ್ತಕ ಆಗಲಿ ಪುಸ್ತಕ ಡೆಸ್ಕ್ ನೀರು ಇದೆಲ್ಲ ಗುಣಮಟ್ಟ ಚೆನ್ನಾಗಿರಬೇಕು ಮೊದಲಿಗೆ ಊಟದ ಗುಣಮಟ್ಟ ಆ ಶಾಲೇಲಿ ಹಾಲು ಕೊಡ್ತಾರೆ ಹಾಲಿನ ಗುಣಮಟ್ಟ ಆಗಲಿ ಊಟದ ಗುಣಮಟ್ಟ ಆಗಿರಲಿ ಒಳ್ಳೆದಿರಬೇಕು ಏಕೆಂದ್ರೆ ಮಕ್ಕಳಿಗೆ ಏನು ಊಟದ ವ್ಯತ್ಯಾಸಗಳು ಬಹಳ ಬೇಗವಾಗಿ ಆಗ್ತದೆ ಆಗ ಹೊಟ್ಟೆನೋವು ಈ ಥರದ ತುಂಬ ನಾವು ಕೇಳಿದ್ದೀವಿ ಸರಕಾರಿ ಶಾಲೆಯ ಶ ಬಿಸಿ ಊಟದಿಂದಾಗಿ ತುಂಬ ಸಮಸ್ಯೆಗಳು ಬಂದಿರೋದನ್ನು ಆ ಥರ ಸಮಸ್ಯೆಗಳು ಬರದೈ ಬರಬಾರದು ಅಂತ ಹೇಳ್ತೀನಿ ಅದ ಎಲ್ಲ ರೀತಿಯಲ್ಲೂ ರೀತಿಯಲ್ಲಿ ಇದಾಗಬೇಕು ಮಕ್ಕಳಿಗೆ ಕುಡಿಯುವ ನೀರು ಎಂಥ ಹೇಳಿದಾಗ ಫ್ಲೂರಿಫೈ ಮಾಡಿದ ನೀರನ್ನೇ ಮಕ್ಕಳಿಗೆ ಕುಡೀಲಿಕ್ಕೆ ಕೊಡುವಂಥ ವ್ಯವಸ್ಥೆ ಆಗಬೇಕು ನಳ್ಳಿ ನೀರಿಗಿಂತ ಅಂತ ಹೇಳ್ಕೊಳ್ತೀನಿ